ನನಗೆ ಹೂವಂದರೆ ತುಂಬ ಇಷ್ಟ ಹೂವು ಹೂವಿನ ಗಿಡ ಬೆಳೆಯೋದಂದರೆ ಭಾಳ ಇಷ್ಟ ಹೂವುನ್ನ ಹೂವಿನಲ್ಲಿ ನಾನು ತುಂಬ ಹೂವಿನ ಗಿಡಗಳ್ನ ಬೆಳೆದಿದ್ದೀನಿ ಗುಲಾಬಿ ಸೇವಂತಿಗೆ ಮಲ್ಲಿಗೆ ದಾಸವಾಳ ಕನಕಾಂಬ್ರ ಇಂಥ ಗಿಡಗಳ್ನೆಲ್ಲಾ ನಾವು ಬೆಳೆದಿದ್ದೀವಿ ನನಗೀ ಹೂವನ್ನ ನಾನು ಹೂವಿನ ಗಿಡಗಳು ನಾನು ತುಂಬ ಬೆಳ್ಸೋಕೆ ತುಂಬ ಇಷ್ಟ ಪಡ್ತೀನಿ ಯಾಕಂದರೆ ಹೂವು ಅದ್ರಿಂದ ನಮಗೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ

ಹೂವುನ್ನ ನಾನೂ ಬೆಳೆದು ನಾನು ದೇವ್ರುಗಳಿಗೆ ಪೂಜೆಗೆ ಸಹ ಮಾಡಿಸ್ತೀನಿ ಮತ್ತು ಹೊರ್ಗಡೆ ಯಾರಿಗಾದ್ರು ಕುಯ್ಕೊಂಡು ಹೋಗೋಕು ಕೊಡ್ತೀನಿ ಮತ್ತು ನಾನು ನಮ್ಮ ನನಗೂ ಮುಡಿ ಮುಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಮತ್ತು ಹೂವಿನ ಅಲಂಕಾರಕ್ಕು ಸಹ ಸಹ ನಾವು ಬಳಸ್ತೀವಿ ಮತ್ತು ಪೂಜೆ ಪುರಸ್ಕಾರಗಳಿಗೆ ಹಬ್ಬ ಹರಿದಿನಗಳಲ್ಲು ಸಹ ನಾವು ಹೂವುಗಳ್ನ ಬಳಸ್ಕೊತೀವಿ ತುಂಬ ಹೂವು ನೋಡೋಕ್ಕೆ ತುಂಬ ಚೆನ್ನಾಗಿದೆ ನಾವು ಹೂವಿನ ಗಿಡ ಎಲ್ಲಿ ಸಿಕ್ಕಿದ್ರು ಬಿಡೋಲ್ಲ ಅಮ್ಮನ ಮನೆ ಇಂದ ನಾನು ತಂದು ಹಾಕಿದ್ದೀನಿ ಮತ್ತು ನರ್ಸರಿ ಇಂದ ನಾನು ತಂದು ನೆಟ್ಟಿದ್ದೀನಿ ಹಂಗಾಗಿ ಹೂವು ಬೆಳೆಯೋದ್ ಅಂದರೆ ತುಂಬ ಇಷ್ಟ ಹೂವುಗಳಿಗೆ ದಿನಾ ನೀರು ಹಾಕೋದು ಪಾಟ್ಗಳನ್ನೆಲ್ಲ ನಾನು ಪಾಟ್ಗಳಿಗೆಲ್ಲ ನೀರು ಹಾಕೋದು ಅದನ್ನ ಸಂರಕ್ಷಣೆ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಹೂವು ಮತ್ತು ಹೂವು ಗಿಡಗಳೆಲ್ಲಾ ಬಿಟ್ಟಾಗಲೂ ಹೂವು ಗಿಡ ಹೂವುಗಳ್ ಬಿಟ್ಟಾಗ ನಾವು ತುಂಬ ಚೆನ್ನಾಗ್ ಕಾಣಿಸ್ತಿರ್ತವೆ ಅದ್ರಿಂದ ಹೂವು ತುಂಬ ಚಂದ ನನಗೆ ತುಂಬ ಇಷ್ಟ ಆಗುತ್ತೆ ಅದೇ ರೀತಿ ಹಣ್ಣು ಹಣ್ಣಿನ ಗಿಡಗಳನ್ನು ಆಮೇಲೆ ತುಂಬ ಹಣ್ಣಿನ ಗಿಡಗಳಿದಾವೆ ಬಟರ್ಫ್ರುಟ್ ಆಗಿರ್ಬೋದು ಸಪೋಟ ಮಾವಿನಹಣ್ಣು ಬಾಳೆಹಣ್ಣು ದಾಳಿಂಬೆ ಇಂಥ ಗಿಡಗಳ್ನ ನಾವು ತುಂಬ ಬೆಳೆದಿದ್ದೀವಿ ನಮಗ್ ಒಂದು ಹಣ್ಣಾದ ಒಂದು ಸೀಸನಿನ ಹಣ್ಣಾದ ತಕ್ಷಣ ಮತ್ತೊಂದು ಹಣ್ಣು ಸಿಗ್ತಾನೆ ಇರುತ್ತೆ ಏಕಂದರೆ ನಮ್ಮ ಮನೇಲಿ ಹಣ್ಣುಗಳು ಅಷ್ಟು ಇರು ಪಪ್ಪಾಯ ಹಣ್ಣು ಇವೆಲ್ಲ ನಮ್ಮ ಮನೇ ಹತ್ತಿರ ತೋಟದಲ್ಲಿ ಬೆಳೆಯೋಂಥ ಹಣ್ಣಿನ್ ಗಿಡಗಳಾಗಿದ್ದವೆ ಆ ಹಣ್ಗುಳು ಬಿಟ್ಟಾಗ ನಾವು ಒಬ್ರನ್ನೆ ತಿನ್ನೊಲ್ಲ ಎಲ್ರಿಗೂ ಕೋ ಶೇರ್ ಮಾಡ್ತೀವಿ ಕೊಡ್ತೀವಿ ಮತ್ತು ಪಕ್ಷಿ ಪ್ರಾಣಿ ಪಕ್ಷಿಗಳು ಸಹ ತಗೊಂಡ್ ಹೋಗ್ತವೆ ಹಂಗಾಗಿ ಹೂವು ಹಣ್ಣಿನ ಗಿಡಗಳನ್ನು ನಾವು ತುಂಬ ಬೆಳೆದಿದ್ದೀವಿ ಅವುಗಳ್ನ ನೋಡೋಕ್ಕು ತುಂಬ ಚೆಂದ ಕಾಣಿಸ್ತಾ ಇರ್ತವೆ ಹಣ್ಣು ಗಿಡಗಳು ಆಗಿರ್ಬೋದು ಹಣ್ಣು ಗಿಡಗಳು ತುಂಬ ಮನೆ ಹತ್ರ ಇದ್ರೆ ಅವು ಮನ್ಸಿಗೆ ನೆಮ್ದಿ ಕೊಡ್ತವೆ ಸಂತೋಷ ಕೊಡ್ತವೆ ಮತ್ತು ಇನ್ನೊಬ್ರಿಗು ನಾವು ಕುಯ್ಕೊಬೋದು ಹಿಂಗೆ ಇದ್ಕೆಲ್ಲಾ ಮತ್ತು ಆರೋಗ್ಯಕ್ಕು ಹೆಲ್ಪಾಗುತ್ತೆ ಆ ಹಣ್ಣಿನ ಗಿಡಗಳಲ್ಲಿ ಪಕ್ಷಿಗಳು ಈ ಮಂಗಗಳು ಬಂದು ತಿಂದು ಹೋಗೋದು ಅವೆಲ್ಲಾ ನೋಡ್ತಿದ್ರೇ ಅವುಗಳ್ಗು ಒಂದು ಆಹಾರ ಸಿಕ್ದಂಗೆ ಆಗುತ್ತೆ ಮತ್ತು ಆಹಾ ಹಲ್ಸಿನ ಹಣ್ಣಿನ ಗಿಡಗಳಿದೆ ಈತರ್ದೆಲ್ಲ ತುಂಬ ಹಣ್ಣಿನ ಗಿಡಗಳು ಒಂದು ಒಂದು ಸೀಸನಗೆ ಒಂದು ಸೀಸನಿಗೆ ನಮಗೆ ಸಿಗ್ತನೆ ಇರುತ್ತೆ ಅವುಗಳ್ನ ಬೆಳ್ಸೋಕು ನಮಗೆ ತುಂಬ ಇದು ಮತ್ತು ಮರ ಸೇಬು ಗಿಡ ಸಹ ನಮ್ಮ ಮನೆಯಲ್ಲಿದೆ ಮತ್ತು ಅದೇ ರೀತಿ ತರಕಾರಿಗಳು ಅಷ್ಟೇ ತರ್ಕಾರಿ ಸಹ ಬೀನ್ಸು ಮೂಲಂಗಿ ಹಲ್ಸುಂಡೆಕಾಯಿ ಬೆಂಡೆಕಾಯಿ ಹೀರೆಕಾಯಿ ಮತ್ತು ಪಟ್ಲದ ಪಟ್ಲದ ಅವರೇ ಕಾಯಿ ಅವರೇ ಕಾಯಿ ಗಿಡಗಳು ಇವೆಲ್ಲಾ ನಾವು ಬೆಳಿತೀವಿ ಅವು ಸಹ ಸಾವಯವ ಗೊಬ್ರನ ಹಾಕಿ ನಾವು ಬೆಳೆಯೋದ್ರಿಂದ ನಮ್ಮ ಆರೋಗ್ಯಕ್ಕು ತುಂಬ ಯೂಸ್ಫುಲ್ ಆಗುತ್ತೆ ಅದ್ರಿಂದ ನಮಗೆ ನಾವು ಸಂತೆಲಿ ಅಷ್ಟೊಂದು ದುಡ್ಡು ಕೊಟ್ಟು ಆ ವಸ್ತುಗಳ್ನ ಆ ತರಕಾರಿಗಳ್ನ ತಂದು ತಿನ್ನೋದ್ಕಿಂತ ನಮ್ಮ ಮನೆಯಲ್ಲಿ ಬೆಳೆದಂಥ ತರಕಾರಿಗಳಿಂದ ನಮಗೇ ತುಂಬ ಎಲ್ತಿ ಆದಂಥ ಫುಡ್ ಸಿಗುತ್ತೆ ಯಾವುದೇ ಕೀಟನಾಶಕಗಳಿಲ್ದಲ್ಲೇ ಸಾವಯವ ಗೊಬ್ಬರಗಳ್ನ ಬಳಸಿ ನಾವು ಬೆಳೆದಂತಹ ತರಕಾರಿಗಳಿಂದ ನಮಗೆ ಒಳ್ಳೇ ವಿಟಮಿನ್ ಆದಂಥ ಪೌಷ್ಟಿಕಾಂಶಗಳ ಯುಕ್ತವಾದಂತಹ ಒಂದು ಎಲ್ತು ನಮಗೆ ದೊರೆಯುತ್ತೆ ಮತ್ತು ನನಗೆ ಈ ಎಲ್ಲ ಥರದ್ ಗಿಡಗಳು ಹಣ್ ಆಗಿರ್ಬೋದು ತರಕಾರಿ ಆಗಿರ್ಬೋದು ಹೂವು ಆಗಿರ್ಬೋದು ಇವುಗಳನೆಲ್ಲಾ ಬೆಳೆಯೋದ್ ನಂಗೆ ತುಂಬ ಆಸಕ್ತಿ ಇದೆ ಯಾಕಂದರೆ ಅವ್ನೆಲ್ಲಾ ಮನೆ ಹತ್ರ ಇದ್ರೆ ಒಂದು ಖುಷಿ ಕೊಡುತ್ತೆ ಮನ್ಸಿಗೆ ನೆಮ್ಮದಿ ಆಗುತ್ತೆ ನಾವು ನಮ್ಗು ಸಹ ಆರೋಗ್ಯ ಚೆನ್ನಾಗಿ ವೃದ್ಧಿ ಆಗುತ್ತೆ ಯಾಕಂದರೆ ಅವ್ಗುಳ ಜೊತೆ ನಾವು ಕೆಲಸ ಮಾಡ್ತಿದ್ದಾಗ ನಮಗೆ ಒಂದು ಟೈಮ್ ಅನ್ನೋದು ಕಳ್ದು ಹೋಗಿರೋದೇ ಗೊತ್ತಾಗೋಲ್ಲಾ ಅದ್ರದ್ದು ಕಳೆ ಆಗಿರ್ಬೋದು ಗೊಬ್ಬರ ಹಾಕೋದ್ ಆಗಿರ್ಬೋದು ಎಲ್ಲ ಸಹ ನಮಗೆ ಆ ಟೈಮಲ್ಲಿ ಆಗುತ್ತೆ